ನನ್ನ ಬದುಕಿನಲ್ಲಿ ಅತ್ಯಂತ ಪ್ರಮುಖವಾದ ಪಾಠ ಕಲಿಸಿದ್ದು ಯಾವುದು ಅಂದರೆ ಬೇರೆಯವರಿಗೆ ಯಾವುದೇ ಕಾರಣಕ್ಕು ದು ಹಣವನ್ನು ನೀಡಬಾರದು ಯಾಕೆಂದರೆ ಹಣವನ್ನು ನಾವು ಅವರ ಕಷ್ಟ ಇದೆ ಅಂತ ಹೇಳಿ ಕೊಟ್ಟಾಗ ಅವರಿಂದ ಅದು ಮರುಪಾವತಿ ಆಗೋದೇ ಇಲ್ಲ ಸೋ ಹಾಗಾಗಿ ಯಾವುದೇ ಕಾರಣಕ್ಕು ಬೇರೆಯವರಿಗೆ ಸ್ನೇಹಿತರಾಗಿರಬೋದು ಸಂಬಂಧಿಕರಿಗಾಗಿ ಹಣವನ್ನು ನೀಡಬಾರದು ಹಣವನ್ನ ನೀಡಿ ನಮ್ಮ ಸಂಬಂಧವನ್ನು ನಾವು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಇದು ನನ್ನ ಜೀವನದಲ್ಲಿ ಕಲಿತ ಅತ್ಯಂತ ಪ್ರಮುಖ ಪಾಠ